ಹೌದು ನಾವು ಅದೇ ಮಾಡೋದು ಹಲೋ ನಾವು ನಮ್ಮ ಬೆಳೆ ತೋಟದಲ್ಲಿ ತೋಟ ಅಂದರೆ ನಮ್ಮಲ್ಲಿ ವೀಳ್ಯದೆಲೆ ತೋಟ ಫೇಮಸ್ ಈ ಕಡೆ ನಾವು ವೀಳ್ಯದೆಲೇನ ನಾವು ಇಲ್ಲಿ ಬೆಳೀತ ಇದ್ವು ಅದ್ರ ಜೊತೇಲಿ ಕೂಡ ಬೇರೆ ಬೇರೆ ನಾನಾ ಥರದ ಎರಡು ವಿಷಯಗಳನ್ನು ಕೂಡ ಒಂದು ಅಂಬಾಡಿ ಎಲೆ ಒಂದು ವೀಳ್ಯದೆಲೆ ಅಂತ್ಹೇಳಿ ಎರಡು ರೀತಿಯ ಬೆಳೆಗಳನ್ನು ನಾವು ಬೆಳೀತ ಇದೀವಿ ಇದ್ರ ಜೊತೇಲಿ ಬರೀ ತೋಟ ಅಂತಂದ್ರೆ ಸುಮಾರು ಒಂದು ಎಂಟು ಹತ್ತು ಸಾವಿರಗಳಿಂದ ಕೂಡಿರ್ತಕ್ಕಂಥ ಅದೊಂದು ವೀಳ್ಯದೆಲೆ ತೋಟ ಆ ತೋಟದಲ್ಲಿ ಕೂಡ ನಾವು ಮಧ್ಯದಲ್ಲಿ ತೆಂಗು ಅಡಿಕೆ ಮತ್ತು ವನ್ನಲ್ಕೆ ಮರ ಪರಿವಾಳದ ಮರ ಪಾರಿವಾಳದ ಗಿಡಗಳು ಇವೆಲ್ಲವನ್ನು ಬೆಳೆಸುವ ಅದರಲ್ಲಿ ಕೂಡ ನಾವು ಬಳ್ಳಿಗಳನ್ನು ಈ ಎಲೆ ಇದು ತೋಟದ ಇದನ್ನು ವೀಳ್ಯದೆಲೆ ಬಳ್ಳಿಗಳನ್ನು ಕೂಡ ನಾವು ಅಲ್ಲಿ ಬೆಳೆ ಮಾ ಅಂಟಿಸ್ತಾ ಇದ್ವು ಹೀಗಾಗಿ ಅಲ್ಲಿ ಉತ್ತಮವಾದಂಥ ಇದಕ್ಕೆ ಮತ್ತು ಮುಖ್ಯವಾದಂಥ ನೀರು ನಮ್ಮ ಒಂದು ಏನಿದೆ ಒಂದು ಕೊಳಚೆ ನೀರು ಅಥವಾ ಡ್ರೈನೇಜ್ ವಾಟ್ರ್ ಅಂತೀವಿ ಅದನ್ನು ಉಪಯೋಗ್ಸಿ ನಾವು ಆ ತೋಟದಲ್ಲಿ ನಾವು ಒಂದು ಬೆಳೆ ಮಾಡ್ತಿದ್ವಿ ಆ ತೋಟನ ತುಂಬ ಕ್ಲೀನಾಗಿ ಒಂದು ಕಳೆ ಇಲ್ಲದ್ಹಾಗೆ ಒಂದು ಹುಲ್ಲು ಇಲ್ದಾಗೆ ಮತ್ತು ಪ್ರತಿ ಗಿಡಕ್ಕೆ ಕೂಡ ತಂದೇ ಆದಂಥ ಆಡಿಂದು ಸ್ವಲ್ಪ ಹಸುವಿಂದು ಅದು ನಾವು ಎರಡು ಗೊಬ್ಬರಗಳನ್ನು ಹಾಕ್ತಾ ಇದ್ವು ನಾವು ಏನು ಕೆಮಿಕಲ್ ಉಪ್ಯೋಗಿಸ್ತಕ್ಕಂಥ ಗೊಬ್ಬರ ಹಾಕ್ತಾ ಇರಲಿಲ್ಲ ಎಲ್ಲ ಸಾವಯವ ಗೊಬ್ಬರದಲ್ಲಿ ನಾವು ಬೆಳೆದು ಆ ತೋಟದ ಒಂದು ಫಲವತ್ತತೆ ಆ ಮಣ್ಣಿನ ಫಲವತ್ತತೆ ಕೂಡ ಚೆನ್ನಾಗಿರ್ತಿತ್ತು ಒಳ್ಳೆಯ ಬೆಳೆಯೂ ಕೂಡ ಬೆಳೀತ ಇದ್ವು ನಾವು ಉತ್ತಮವಾಗಿ ನಮ್ಮ ಅದರಲ್ಲೇ ನಮ್ಮ ಒಂದು ಜೀವನ ನಡೆಸ್ತಾ ಇತ್ತು ಒಂದು ಒಂದು ಕುಟುಂಬದ ಜೀವನ ಈ ಬೆಳೆ ತೋಟದಲ್ಲಿ ಇರ್ತಿತ್ತು ಈ ಮಧ್ಯೆ ನಮಗೆ ತೆಂಗು ತೆಂಗಿನಿಂದ ಬರ್ತಕ್ಕಂಥ ಕಾಯಿ ಎಳನೀರು ಅಡಿಕೆ ಅಡಿಕೆ ಇಂದ ಅಡಿಕೆಗೆ ಅಡಿಕೆ ಮತ್ತು ಹೊಂಬಾಳೆ ದೇವ್ರ ಬಾ ದೇವರಿಗೆ ಎಲ್ಲ ಅನುಕೂಲವಾಗ್ತಕಂಥದ್ದು ತುಂಬ ಪ ಶ್ರೇಷ್ಠವಾಗಿ ಇರ್ತಕ್ಕಂಥ ಹೊಂಬಾಳೆನ ಕೂಡ ನಾವು ಆ ತೋಟದಲ್ಲಿ ಬೆಳೀತ ಇದ್ವು ಈ ಮಧ್ಯೆ ತೋಟದ ನೆರಳಾಗಿರಲಿ ಅಂತ್ಹೇಳಿ ತೋಟಕ್ಕೆ ನೆರಳು ಬೇಕು ಯಾಕಂತಂದರೆ ವೀಳ್ಯದೆಲೆ ಒಣಗಬಾರ್ದು ಬಿಸಿಲು ಎಷ್ಟು ಬೇಕು ಅಷ್ಟು ಇರಬೇಕು ನಾವು ಹಾಕ್ತಕ್ಕಂಥ ನೀರು ಗೊಬ್ಬರ ಇದರಿಂದ ಒಳ್ಳೆಯ ಬೆಳೇನ ನಾವು ಬೆಳೀತ ಇದ್ದೆವು ಉತ್ತಮವಾದಂಥ ಮೈಸೂರು ವೀಳ್ಯದೆಲೆಗೆ ಫೇಮಸ್ಸು ಯಾವ ರಾಜ್ಯದಲ್ಲಿ ಬೇರೆ ಎಲ್ಲೂ ಕೂಡ ನಮ್ಮ ಮೈಸೂರು ಎಲೆ ಮುಂದೆ ವೀಳ್ಯದೆಲೆ ಮುಂದೆ ಯಾವ ಎಲೆಯೂ ಕೂಡ ಇಲ್ಲ ಹೀಗಾಗಿ ನಾವು ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಎಲ್ಲ ಆಗು ಹೋಗುಗಳ ಬಗ್ಗೆ ಎಲ್ಲದ್ಕಿಂತ ಮುಖ್ಯವಾಗಿ ಒಂದು ಈ ಕೊಳಚೆ ನೀರು ಅಥ್ವ ಡ್ರೈನೇಜ್ ವಾಟ್ರ್ ಅಂತ ಏನಿದೆ ಅದನ್ನು ಹಾಕೋದರಿಂದ ಅದ್ಕೆ ನಮ್ಮ ಗೊಬ್ಬರ ಕೂಡ ಹಾಕದೇ ಇದ್ದರೂ ಕೂಡ ಚೆನ್ನಾಗಿತ್ತು ಅಷ್ಟು ಫಲವತ್ತಾಗಿ ಇರ್ತಕ್ಕಂಥ ಭೂಮಿ ಇತ್ತು ಮತ್ತು ಹಾಗಾಗಿ ಎಲ್ಲವೂ ನಾವು ಸ್ವಚ್ಛವಾಗಿ ಇಡಿಸ್ತಾ ಇದ್ವು ಮತ್ತು ಪ್ರತಿ ಬುಡಕ್ಕೂ ಕೂಡ ನಾವು ಅಲ್ಲದೆ ಮತ್ತೊಮ್ಮೆ ನಾನು ಆಡಿಂದು ಮತ್ತು ಹಸುವಿಂದು ಬರ್ತಕ್ಕಂಥ ಸಾವಯವ ಗೊಬ್ಬರದಲ್ಲಿ ಹಾಕಿ ನಾ ಬಡಿಯೋದ್ರಿಂದ ಉತ್ತಮವಾದಂತಹ ಫಲನ ಪಡಿತಾ ಇದ್ವು ಹೀಗಾಗಿ ಆ ತೋಟದಲ್ಲಿ ನಿಜವಾಗೂ ನಮ್ಗೆ ಅದೇ ಒಂದು ಮನೆಯಾಗಿ ಇರ್ತಿತ್ತು ನಾವು ಅಷ್ಟು ಕಚಡಾ ನೀರು ಅಥ್ವ ಕೊಳಚೆ ಕೊಳಚೆ ನೀರಿನಲ್ಲಿ ನಾವು ಬೆಳೀತಿದ್ರು ಕೂಡ ಅಲ್ಲಿ ಒಂದು ನಮಗೆ ನಾವು ಲಕ್ಷ್ಮೀ ಅಂತ ಇದ್ವಿ ನಾವು ವೀಳ್ಯದೆಲೇನ ಅದ್ಬುತವಾಗಿ ಒಳ್ಳೆಯ ಕಲ್ಲರ್ ಒಳ್ಳೆಯ ದಪ್ಪ ಉದ್ದವಾದಂಥ ಎಲೆಗಳನ್ನು ಮಾಡಿ ಅಂಬಾಡಿ ಬಡಿತಿದ್ವು ಅದು ಕೂಡ ಇವಾಗ ಅಡಿಕೆಗೆ ಭಾರಿ ಅನುಕೂಲವಾದಂಥವ್ ಮೈಸೂರಲ್ಲಿ ಇದು ಅತ್ಯಂತ ಪ್ರ ಜನಪ್ರಿಯವಾದಂತಹ ವೀಳ್ಯದೆಲೆ ಅಂದರೆ ಮೈಸೂರು ವೀಳ್ಯದೆಲೆ ಈಗ ಈ ಇದನ್ನು ಸುಮಾರು ನನ್ನ ನನ್ನ ಒಂದು ಅಂದಾಜು ಪ್ರಕಾರ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಉದ್ದದ ಅಳತೆಯಲ್ಲಿ ಪೂರ್ತಿ ನಾವು ಇದನ್ನು ನಾವು ಮೈಸೂರು ಮಹಾರಾಜನ ಈ ಸಂದರ್ಭದಲ್ಲಿ ನಾನು ನೆನ್ಕೊಬೇಕು ಇವತ್ತಿನ ಅವರು ನಮ್ಗೆ ಬೆಳಿತಕ್ಕಂತ ಅವಕಾಶನ ಕೊಟ್ಟು ಇವತ್ತು ನಮ್ಮಲ್ಲಿ ಏನೇ ನಮ್ಮ ಒಂದು ಹಳೇ ಏರ್ಯಾಗಳಿವೆ ಅವಲ್ಲಿ ಇರ್ತಕ್ಕಂಥ ನಿಜವಾದ ಆರೋಗ್ಯ ಅಥ್ವ ಇದು ನಾವು ಚೆನ್ನಾಗಿ ಇರ್ಬೇಕು ಓದಬೇಕು ಮುಂದಕ್ಕೆ ಬರ್ಬೇಕು ಅಂದರೆ ನಮಗೆ ವೀಳ್ಯದೆಲೆ ಇದ್ರಿಂದಲೇ ನಮಗೆ ಚೆನ್ನಾಗಿ ನಮಗೆ ಅನುಕೂಲವಾಗಿರೋದು ಹೀಗಾಗಿ ಈ ತೋಟದಲ್ಲಿ ನಾವು ಅಡಿಕೆ ತೆಂಗು ಮತ್ತು ಬಂದು ಮೂಸಂಬಿ ಗಿಡ ಬೆಳಿತಿದ್ವು ಚಕೋತ ಗಿಡವೂ ಬೆಳಿತಾಯಿದ್ವು ಮಧ್ಯ ಮಧ್ಯ ಹೀಗಾಗಿ ತೋಟ ಹಲವಾರು ಭಾರಿ ತಂಪಾಗಿರೋದ್ರ ಜೊತೆಗೆ ಈ ವೀಳ್ಯದೆಲೆಗೆ ಸಹಕಾರಿಯಾಗಿ ಎಲ್ಲ ಸಮೃದ್ಧವಾದಂಥ ಬೆಳೆಯನ್ನು ಬೆಳಿತಿದ್ವು ಆ ಬೆಳೆಯಿಂದಲೇ ನಾವು ನಮ್ಮ ಜೀವನ ನಮ್ಮ ಸಂಸಾರ ನಮ್ಮ ಮನೆ ಆಗುಹೋಗುಗಳು ಎಲ್ಲ ಒಳ್ಳೇದು ಕೆಟ್ಟದೆಲ್ಲ ಅದರಲ್ಲೆ ನಡೀತ ಇತ್ತು ಹೀಗಾಗಿ ತೋಟದ ಬಗ್ಗೆ ಮಾತ್ರ ನಾವು ಎಂಥ ನಾವು ಅನನ್ಯವಾದಂಥ ಬೆಳೆ ಅಪ್ರೂಪದ ಬೆಳೆ ಅಪ್ರೂಪದ ಸಸ್ಯಗಳು ಅಂತ ಹೇಳಿದ್ರೆ ನನ್ಗೆ ಅನಿಸುತ್ತೆ ಮೈಸೂರಿನ ವೀಳ್ಯದೆಲೆ ಅದ್ರ ಜೊತೆಗೆ ತೆಂಗು ಅಡಿಕೆ ಮತ್ತು ಬ ಮೂಸಂಬಿ ಗಿಡ ಚಕೋತ ಗಿಡ ಮತ್ತು ಸೀಬೆ ಸೀಬೆ ಗಿಡ ಇದನ್ನು ಕೂಡ ನಾವು ಚೆನ್ನಾಗಿ ಬೆಳೆಸಿದ್ವು ಈ ಮಧ್ಯದಲ್ಲಿ ಬೆಳೆಯೋದರಿಂದ ಇವು ತೋಟದ ಒಂದು ಒಂದು ಲಕ್ಷಣ ತುಂಬ ಚೆನ್ನಾಗಿರ್ತಿತ್ತು ಯಾವ್ದು ತೊಂದರೆ ಇಲ್ದೆ ವೀಳ್ಯದೆಲೆ ನಮ್ಮ ಎಲ್ಲ ಸಂಪಾದನೆ ನಮ್ಮ ಜೀವನ ಎಲ್ಲ ನಡೀತ ಇದ್ದವು ಈ ಒಂದು ಅನನ್ಯವಾದಂಥ ಅಪ್ರೂಪ ಆದಂಥ ಬೆಳೆ ಅಂತಂದರೆ ನಮಗೆ ಬೇರೆ ಯಾವ ಹಣ್ಣಿನ ಗಿಡ ಅಥ್ವ ತೆಂಗು ಅಡಿಕೆಗಿಂತ ಜೊತೆಗೆ ನಾವು ತುಂಬೆ ಅದನ್ನು ಬಳ್ಳಿನ ಹಬ್ಬಿಸ್ಲಿಕೋಸ್ಕರ ಮಾತ್ರ ಅವುಗಳನ್ನ ಬೆಳೀತ ಇದ್ವು ಅಲ್ಲಿಗೆ ಹಬ್ಬಿಸಿ ನಾವು ಈ ಒಂದು ಒಳ್ಳೆಯ ವೀಳ್ಯದೆಲೇನ ನಾವು ಪಡೀತ ಇದ್ವು ಹೀಗಾಗಿ ಅದರಲ್ಲಿ ನಮ್ಮ ಜೀವನ ನಡೀತ ಇತ್ತು ಮೈಸೂರು ವೀಳ್ಯದೆಲೆ ಮೈಸೂರು ವೀಳ್ಯದೆಲೆ ಮೈಸೂರು ವೀಳ್ಯದೆಲೆ ಅತಿ ಖ್ಯಾತಿ ಅಂತ ಪಡ್ದಿರ್ತಕ್ಕಂಥ ಒಂದು ಅನನ್ಯವಾದಂತಹ ಅಪ್ರೂಪವಾದಂಥ ಸಸ್ಯ ಅಂತ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ಹೀಗಾಗಿ ಮೈಸೂರು ವೀಳ್ಯದೆಲೆಗೆ ಅಷ್ಟೇ ಅದರದ್ದೆ ಅಂತ ಅರ್ಥ ಹೆಸ್ರು ಎಲ್ಲ ಇದೆ ಅಂತ್ಹೇಳಿ ನಾನು ಹೇಳ್ತೀನಿ ಅದೇ ವಿಶೇಷವಾದಂತಹ ಬೆಳೆ ಅನ್ನೋದ್ನು ಕೂಡ ನಾನು ಹೇಳ್ತೀನಿ